ಭಾರತದ ಆರ್ಥಿಕತೆ ಇತ್ತೀಚಿನ ವರ್ಷಗಳಲ್ಲಿ ಹೇಗೆ ಬೆಳೆದಿದೆ ಅಂತ ಒಂದು ಪ್ರಶ್ನೆ ಇದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚಿನ ದಿನಗಳಲ್ಲಿ ಅಲ್ಲಿಂದ ಹಿಂದೆ ಹತ್ತು ವರ್ಷ ಅದು ಹಗರಣಗಳ ದಶಕ ಅಭಿವೃದ್ಧಿ ಆಗಿದೆ ಅನ್ನೋದು ಬೇರೆ ವಿಚಾರ ಎರಡು ಸಲ ಗ್ಲೋಬಲ್ ರಿಸಿಷನ್ ಬಂತು ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಬಂತು ಹತ್ತರಲ್ಲಿ ಒಂದು ಬಂತು ಆ ಗ್ಲೋಬಲ್ ರಿಸಿಷನ್ ಹಿಂಜರುಗುವಿಕೆ ಜಾಗತಿಕ ಹಿಂಜರುಗುವಿಕೆಯಿಂದ ಎಷ್ಟೋ ಉದ್ಯೋಗ ನಷ್ಟ ಆಯಿತು ತುಂಬ ಜನ ಕೆಲಸ ಕಳ್ಕೊಂಡರು ಆದರೆ ಆ ಹತ್ತು ವರ್ಷ ಬರಿ ಪೇಪರ್ ಓಪನ್ ಮಾಡಿ ಟಿ ವಿ ಚಾನೆಲ್ ನೋಡಿ ಎಲ್ಲಿ ನೋಡಿದರೂ ಬರ್ತಾಯಿದ್ದು ಬರೀ ಹಗರಣ ಹಗರಣ ಹಗರಣ ಟೂ ಜಿ ಹಗರಣ ಕಲ್ಲಿದ್ದಲ್ಲು ಹಗರಣ ತೋರಿಯಮ್ ಹಗರಣ ಕಾಮನ್ ವೆಲ್ತ್ ಹಗರಣ ಅದು ಲೆಕ್ಕವಿಲ್ಲದಷ್ಟು ಹಗರಣಗಳು ನಡೆದಂಥ ದಶಕ ಅದು ಫಾರಿನ್ ರಿಜರ್ವ್ಸು ಕಮ್ಮಿನೇ ಇತ್ತು ಅಂದ್ಕೋತಿರಾ ಆ ಹತ್ತು ವರ್ಷದಲ್ಲಿ ನರೆಗಾ ಒಂದು ಹೊರೆ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಬದಲಾಯ್ತು ಬೇರೆ ಪಕ್ಷ ಅಧಿಕಾರಕ್ಕೆ ಬಂತು ಆನಂತರ ದಿನಗಳಲ್ಲಿ ಸ್ವಲ್ಪ ಆರ್ಥಿಕತೆ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು ದೇಶ ಈಗ ಪ್ರಪಂಚ ದೇಶಗಳಲ್ಲಿ ಭಾರತ ಈಗ ನಾಲ್ಕನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಫಾರಿನ್ ರಿಸರ್ವ್ ಹೊಂದಿರತಕ್ಕಂಥ ದೇಶಗಳ ಪೈಕಿ ನಾಲ್ಕನೇ ಸ್ಥಾನದಲ್ಲಿದೆ ಕಳೆದ ಎಂಟು ಒಂಬತ್ತು ವರ್ಷದಲ್ಲಿ ನೀವು ಗಮನಿಸಿರ್ಬೋದು ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ಹಣದುಬ್ಬರ ಕಮ್ಮಿ ಇದೆ ಹಣದುಬ್ಬರ ಯಾಕೆ ಕಮ್ಮಿ ಇದೆ ಅಂದರೆ ಸ್ಥಿರವಾದ ಸರ್ಕಾರ ಇದ್ದರೆ ಹೀಗಾಗುತ್ತೆ ಅಂತ ನನಗೆ ಅನ್ಸುತ್ತೆ ಈಗ ನೋಡಿ ಪಕ್ಕದಲ್ಲಿ ಶ್ರೀಲಂಕ ದಿವಾಳಿಯಾಗಿದೆ ಈ ಕಡೆ ಪಾಕಿಸ್ತಾನ ದಿವಾಳಿಯಾಗಿದೆ ಅಕ್ಕ ಪಕ್ಕದವ್ರೆ ಅವರು ನಮ್ಮ ಥರನೇ ಪೆಟ್ರೋಲ್ ಆಚೆಯಿಂದ ತರ್ತಾರೆ ಡಿಸೇಲ್ ಆಚೆಯಿಂದ ತರ್ತಾರೆ ಆದರೂ ಅವರು ಎಕ್ಸ್ಚೇಂಜ್ಗೆಲ್ಲ ಮಾಡೋದು ತುಂಬ ಕಷ್ಟಪಡ್ತಾರೆ ಇನ್ನು ಆ ಸರ್ಕಾರ ಆರ್ಥಿಕ ಅಭಿವೃದ್ಧಿಗೆ ಏನೇನು ಮಾಡಿದೆ ಅಂದರೆ ಜನಗಳನ್ನ ತೊಡಗಿಸ್ಕೊಳ್ತು ಆರ್ಥಿಕತೆ ಒಳಗಡೆ ಮುಂಚೆ ಒಂದು ಬ್ಯಾಂಕ್ ಅಕೌಂಟ್ ಮಾಡ್ಬೇಕೆಂದರೆ ಬ್ಯಾಂಕ್ಗೋಗ್ಬೇಕು ಎಪ್ಪತ್ತಾರು ಅರ್ಜಿ ಕೊಡಬೇಕು ಅಲ್ಲಿ ಸೈನ್ ಹಾಕಿಸ್ಕೊಂಬರ್ಬೇಕು ಇಲ್ಲಿಗೆ ಸೈನ್ ಹಾಕಿಸ್ಕೊಂಬರ್ಬೇಕು ಏನೇನೋ ಇರುತ್ತೆ ಈ ಸರ್ಕಾರ ಏನ್ಮಾಡ್ತು ಜನಧನ್ ಅಕೌಂಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ತಂತು ಜನಧನ್ ಅಂದರೆ ಸಾಮಾನ್ಯನಲ್ಲದ ಸಾಮಾನ್ಯನಿಗೆ ಅಕೌಂಟ್ ಬ್ಯಾಂಕಲ್ಲಿ ಅಕೌಂಟ್ ಮಾಡಬೇಕು ಬ್ಯಾಂಕ್ ಖಾತೆ ತೆರೆಸ್ಬೇಕು ಅವನಿಗೆ ಬ್ಯಾಂಕಲ್ಲಿ ಅವನ ಲೇವಾದೇವಿ ಮಾಡಬೇಕು ಏನ್ಮಾಡಿದ್ರು ಝೀರೋ ಬ್ಯಾಲನ್ಸ್ ಅಕೌಂಟ್ ಅಂತ ಕೊಟ್ಟರು ಜನ ಅಕೌಂಟ್ಗಳು ಮಾಡಿಸ್ಕೊಂಡ್ರು ಆಮೇಲೆ ಆಲ್ಮೋಸ್ಟ್ ದುಡ್ಡಿಡೋ ಖುಷಿನ ಮಾಡಿದರು ಹಾಗಾಗಿ ಕೆಲವೇ ವರ್ಷಗಳಲ್ಲಿ ಜನಧನ್ ಅಕೌಂಟಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಜಮೆ ಆಯಿತು ಹಾಗಾಗಿ ಏನಾಯ್ತು ಆರ್ಥಿಕತೆಗೆ ಒಂದಷ್ಟು ಅನುಕೂಲ ಆಯಿತು ಮುಂದಿನ ದಿನಗಳಲ್ಲಿ ಸರ್ಕಾರ ಏನ್ಮಾಡಿತು ಜನಧನ್ ಅಕೌಂಟಿಗೆ ನಿಮ್ಮತ್ರ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ನ ಅಕೌಂಟ್ಗಾಕಿ ಅಂತಂದ್ಬಿಟ್ಟು ಆ ಎರಡು ನೋಟ್ನ ಬ್ಯಾನ್ ಮಾಡಿತು ಡೆಮನ್ಟೈಝೇಶನ್ ಅಂತ ಕರೀತಾರೆ ಓವರ್ ಎಕ್ಸಿಕ್ಯುಷನ್ ಅಂತಾರೆ ಅದೊಂದು ಫೇಲ್ಯೂರ್ ಅಂತಾರೆ ಸುಪ್ರೀಮ್ ಕೋರ್ಟಲ್ಲಿ ಕೇಸ್ ಹಾಕಿದರು ಏನೇನೋ ಮಾಡಿದರು ಆದರೆ ಅದರಿಂದ ಏನಾಯಿತು ಆಚೆ ಇದ್ದಂತಹ ಎಷ್ಟೋ ಹಣ ಮುಖ್ಯವಾಹಿನಿಗೆ ಬಂದಿದ್ದಕ್ಕೆ ಏನಾಯಿತು ಕ್ಯಾಶ್ ಫ್ಲೋ ಜಾಸ್ತಿ ಆಯಿತು ಬಚ್ಚಿಟ್ಕೊಂಡಿದ್ದ ಐನೂರು ರೂಪಾಯಿ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಬ್ಯಾಂಕಲ್ಲಿ ಹಾಕ್ಕೊಂಡ್ರು ಸಾವಿರ ರೂಪಾಯಿ ಎಲ್ಲ ಬಂತು ಎಲ್ಲ ಬ್ಲ್ಯಾಕ್ ಮನಿ ಅಕೌಂಟಿಗೆ ಬಂದ್ಬಿಡ್ತು ಒಂದಷ್ಟು ಜನ ಕ್ಯಾಶ್ ಮಾಡಿಕೊಂಡ್ರು ಒಂದಷ್ಟು ಜನ ಆಕೌಂಟ್ಗೆ ಹಾಕ್ಕೊಂಡ್ರು ಆಮೇಲೆ ಏನ್ಮಾಡಿತು ಸರ್ಕಾರ ಮುಂದಿನ ದಿನಗಳಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅದಕ್ಕಿಂತ ಮುಂಚೆ ಇತ್ತು ಆದರೆ ತುಂಬ ಸೀಮಿತವಾಗಿತ್ತು ಯಾರು ಕಂಪ್ಯೂಟ್ರು ಚೆನ್ನಾಗಿ ಮಾಡ್ತಾರೆ ಕಂಪ್ಯೂಟ್ರು ಎಕ್ಸ್ಪರ್ಟ್ ಇದ್ದಾನೆ ಅವನು ಮಾತ್ರ ಇಂಟರ್ನೆಟ್ ಬ್ಯಾಂಕಿಂಗ್ ಬಳಸ್ತಾನೆ ನಮಗೆಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ಅಯ್ಯೋ ಭಯ ಆಗ್ತಾಯಿತ್ತು ಅಯ್ಯೋ ಇಂಟರ್ನೆಟಲ್ಲಿ ಲಾಗಿನ್ ಮಾಡಬೇಕಾದ್ರೆ ಏ ಭಯನಪ್ಪಾ ಯಾರಾದರೂ ನಮ್ಮ ಅಕೌಂಟಲ್ಲಿ ದುಡ್ಡು ಕದ್ದುಬಿಡ್ತಾರೆ ನಮ್ಗೆ ಹಂಗೆ ಆಗಿಬಿಡುತ್ತೆ ಹಿಂಗೆ ಆಗಿಬಿಡುತ್ತೆ ಅಂತ ಆ ಥರ ಎಲ್ಲ ಚಿಂತೆ ಇದ್ದಂಥ ದಿನಗಳಿದ್ದವು ಭೀಮ್ ಅಂತ ಒಂದ್ ಆ್ಯಪ್ ಇತ್ತು ಭಾರತ್ ಮನಿ ಇಂಟರ್ಫೇಸ್ ಅಂತ ಇದೆ ಕೇಂದ್ರ ಸರ್ಕಾರ ಅದರದ್ದು ಮೇಲೆ ಕೆಲವು ಪ್ರೈವೇಟ್ ಕಂಪ್ನಿಗಳು ಡಿಜಿಟಲ್ ಹಣ ಪಾವತೀನ ಸುಲಭ ಮಾಡಿದವು ಅಲ್ಲಿ ಫೋನ್ ಪೇ ಮತ್ತು ಗೂಗಲ್ ಪೇ ಇದೆರಡು ನಾವು ಉಲ್ಲೇಖ ಮಾಡಲೇಬೇಕು ಯಾವ ಮಟ್ಟದಲ್ಲಿ ಅಂದರೆ ಸರ್ಕಾರಿ ಡಿಜಿಟಲ್ ಪಾವತಿ ತರ್ತದೆ ಅಂದಾಗ ಹಿಂದಿನ ಹಣಕಾಸು ಸಚಿವರಾಗಿದ್ದಂಥ ಪಿ ಚಿದಂಬರಮ್ ಸಂಸತ್ತಿನಲ್ಲಿ ನಗ್ತಾ ಭಾಷಣ ಮಾಡ್ತಾ ಹೇಳ್ತಾರೆ ಡಿಜಿಟಲ್ ಪಾವತಿ ಅನ್ನೋದು ಒಂದು ಹುಚ್ಚು ಕಲ್ಪನೆ ಭಾರತದಂಥ ದೇಶದಲ್ಲಿ ಡಿಜಿಟಲ್ ಪಾವತಿ ಅನ್ನೋದು ಸಾಧ್ಯವೇ ಇಲ್ಲ ಅದೊಂದು ಕನಸಿನ್ಮಾತು ಅಂತಂದ್ರು ಈಗ ನೀವು ಹೋಗಿ ನೋಡಿ ರಸ್ತಿ ಬದೀಲಿ ಯಾರೋ ಪಾನಿ ಪೂರಿ ಮಾರ್ತಾಯಿರ್ತಾನೆ ಪಾನಿ ಪೂರಿ ತಿಂತೀರಾ ನಿಮ್ಮತ್ರ ಒಂದು ರೂಪಾಯಿ ಕಾಸು ಇರಲ್ಲ ಅಕೌಂಟಲ್ಲಿರುತ್ತೆ ಏ ಕೋಡ್ ಕೊಡೋ ಅಂದರೆ ಅವನು ಒಂದು ಫೋನ್ ಪೇ ಕೋಡ್ ಕೊಡ್ತಾನೆ ಇಲ್ಲ ಫೋನ್ ಪೇ ನಂಬರ್ ಕೊಡ್ತಾನೆ ಸ್ಕ್ಯಾನ್ ಮಾಡ್ತೀವಿ ದುಡ್ಡು ಕಳಿಸ್ತೀವಿ ಮೊನ್ನೆ ನನ್ನದೇ ಒಂದು ಉದಾಹರಣೆ ಹೇಳ್ತೀನಿ ಯಾವುದೋ ಒಂದು ಗ್ರಾಮ ಪಂಚಾಯಿತಿ ಹತ್ತಿರ ಹೋಗಿದ್ದೆ ನನ್ನ ಹತ್ತಿರನೂ ದುಡ್ಡಿರಲಿಲ್ಲ ಆವತ್ತು ಅಲ್ಲೋದೆ ಏನೊ ಕುಡಿಬೇಕು ಅನ್ಸಿತ್ತು ಟೀ ಕುಡಿಬೇಕಂತಲೂ ಒಂದು ಅಂಗಡೀಲಿ ಟೀ ಕುಡಿದೆ ಅಜ್ಜಿ ಇದ್ದಳು ಅಯ್ಯೋ ಏನಪ್ಪಾ ಮಾಡೋದು ಚಿಲ್ಲರೆ ಕಾಸು ಕಮ್ಮಿಇದೆ ಏನಪ್ಪಾ ಮಾಡೋದು ಟೀ ಕುಡಿದಾದ್ಮೇಲೆ ಅಜ್ಜಿ ಫೋನ್ ಪೇ ಐತ ಆ ಅಪಿಯಲ್ಲಿ ಕೋಡ್ ಐತೆ ಅದ್ರಾಗ ಹಾಕು ನೀನು ಅಂತಂದ್ರು ಎಪ್ಪತ್ತು ವರ್ಷದ ಮುದುಕಿ ಕೂಡ ಡಿಜಿಟಲ್ ಟ್ರಾನ್ಸಾಕ್ಷನ್ ಬಳಸ್ತಾಳೆ ಇದಕೆಲ್ಲ ಕಾರಣ ಏನೆಂದರೆ ಮೂಲಾಂಶಗಳು ಒಂದು ಎಲ್ಲರ ಹತ್ರನು ಬ್ಯಾಂಕ್ ಅಕೌಂಟ್ ಇದೆ ಎಲ್ಲರತ್ರ ಸ್ಮಾರ್ಟ್ ಫೋನ್ ಇದೆ ಎಲ್ಲರತ್ರ ಫ್ರೀ ಇಂಟರ್ನೆಟ್ ಇದೆ ಅಂದರೆ ಮಿನಿಮಮ್ ರೇಟ್ ಇಂಟರ್ನೆಟ್ ನಮ್ಮ ದೇಶದ್ದು ಈಗೇನಾಯಿತು ನಾವು ಮಾಡ್ತಕ್ಕಂಥ ಟ್ರಾನ್ಸಾಕ್ಷನ್ ಎಲ್ಲವೂ ಬ್ಯಾಂಕ್ ಮೂಲಕ ಈಗ ನಾನು ಎ ಟಿ ಎಮ್ಗೆ ಹೋಗಬೇಕಂತಿಲ್ಲ ಏಬಲ್ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಹೋಗ್ತೀವಿ ಎಲ್ಲೊ ಒಂದ್ಕಡೆ ಏನೋ ತಿಂತೀವಿ ಸ್ಕ್ಯಾನ್ ಮಾಡ್ತೀವಿ ಬಿಲ್ ಪೇ ಮಾಡ್ತೀವಿ ಇನ್ನೆಲ್ಲೋ ಹೋಗ್ತೀವಿ ತರಕಾರಿ ತೊಗೊಳ್ತೀವಿ ಸ್ಕ್ಯಾನ್ ಮಾಡ್ತೀವಿ ದುಡ್ಡು ಕಳಿಸ್ತೀವಿ ಬರ್ತೀವಿ ಈಗೇನಾಗ್ತಿದೆ ಹಣ ಕೈಯ್ಯಿಂದ ಕೈಗೆ ಬದಲಾಗ್ತಿಲ್ಲ ಅಕೌಂಟಿಂದ ಅಕೌಂಟ್ಗೆ ಬದಲಾಗ್ತಾಯಿದೆ ಇದೇನಾಗುತ್ತೆ ಬ್ಯಾಂಕಿಂದ ಬ್ಯಾಂಕಿಗೆ ಬದಲಾಗೋಕೆ ಶುರುವಾದಾಗ ಇದು ಆರ್ಥಿಕತೆ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಹೇಗೆ ಅಂದರೆ ಬ್ಯಾಂಕಲ್ಲಿ ದುಡ್ಡು ಹಾಗೆ ಇರುತ್ತೆ ಉದಾಹರಣೆಗೆ ನನ್ನದೊಂದು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದೆ ಅಂತಿಟ್ಕೊಳ್ಳಿ ನಾನು ಹತ್ತು ಕಡೆ ಸ್ಕ್ಯಾನ್ ಮಾಡ್ತೀನಿ ಅದ್ರಲ್ಲಿ ಮೂರು ನಾಲ್ಕು ಆದರೂ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇರುವ ಅಕೌಂಟ್ ಇರುವಂಥ ಜನ ಇರ್ತಾರೆ ಅವರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಬ್ಯಾಂಕಲ್ಲೇ ದುಡ್ಡಿದ್ದಾಗ ಏನಾಗುತ್ತೆ ಅದಕ್ಕೆ ಬಡ್ಡಿ ಜಾಸ್ತಿ ಬ್ಯಾಂಕ್ಗೆ ಸಿಗುತ್ತೆ ಇದೇನಾಗುತ್ತೆ ಆ ಬ್ಯಾಂಕ್ಗೆ ಲಾಭ ಬಂದಾಗ ಏನಾಗುತ್ತೆ ದೇಶದ ಆರ್ಥಿಕತೆ ಮೇಲೆ ಅದು ಸಕಾರಾತ್ಮಕ ಪರಿಣಾಮ ದೊರಕುತ್ತೆ ಅತಿ ಹೆಚ್ಚು ಡಿಜಿಟಲ್ ಪೇಮೆಂಟ್ ಮಾಡ್ತಯಿರೋಂಥದ್ರಲ್ಲಿ ಭಾರತ ಈಗ ಮೊದಲನೇ ಸ್ಥಾನದಲ್ಲಿದೆ ಯಾವ ದೇಶವೂ ನಮ್ಮಷ್ಟು ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಾಯಿಲ್ಲ ಇದಕ್ಕೆ ಅನ್ಕು ಕಾರಣ ಏನೆಂದರೆ ದೂರ ದೃಷ್ಠಿ ನಾಯಕತ್ವ ಹಾಗಾಗಿ ಪೆಟ್ರೋಲ್ ನೂರು ರೂಪಾಯಿ ಇದೆ ಬೆಲೆಗಳು ಜಾಸ್ತಿ ಇದ್ದರೆ ಜನಕ್ಕೆ ತುಂಬ ಸಮಸ್ಯೆ ಅಂತ ಅನಿಸ್ತಾಯಿಲ್ಲ ಈಗ ಹಾಗಾಗಿ ಭಾರತದ ಆರ್ಥಿಕತೆ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈಗ ಚೆನ್ನಾಗಿದೆ ಬೇರೆ ದೇಶಗಳಿಗೆ ಹೋದರೆ ಇಂಡಿಯನ್ ಕರೆನ್ಸಿನೇ ನಾವು ಬಳಸ್ಬೋದು ಈಗ ಎಲ್ಲರ ಕಡೆನೂ ಡಾಲರ್ ಕನ್ವರ್ಟ್ ಮಾಡಿಕೊಂಡು ಹೋಗಬೇಕು ಅಂತ ಇತ್ತು ಮುಂಚೆ ಈವಾಗ ಹಾಗಿಲ್ಲ ಬೇರೆ ದೇಶಗಳ್ಗೆ ಹೋದರೆ ಈ ಇಂಗ್ಲೆಂಡ್ಗೋಗಿ ನೀವು ಸಿಂಗಾಪುರ್ಗೋಗಿ ಥೈಲ್ಯಾಂಡ್ಗೋಗಿ ಮಯನ್ಮಾರ್ಗೋಗಿ ಇಲ್ಲೆಲ್ಲ ಮುಂಚಿನ ದಿನಗಳಲ್ಲೇ ಅಲ್ಲಿ ಕರೆನ್ಸಿ ನಾವು ಬದಲಾಯಿಸಿಕೊಂಡು ಹೋಗಬೇಕಿತ್ತು ಆ ಎಕ್ಸ್ಚೇಂಜ್ಗೆ ಕಾಸು ಕೊಡಬೇಕಿತ್ತು ನಾವು ಈವಾಗ ಹಾಗಿಲ್ಲ ನಮ್ಮತ್ರ ಇರೋ ನೂರು ರೂಪಾಯಿ ನೋಟೆ ನಮ್ಮತ್ರ ಇರೋ ಐನೂರು ರೂಪಾಯಿ ನೋಟೆ ನಮ್ಮತ್ರ ಇರೋ ಎರಡು ಸಾವಿರ ರೂಪಾಯಿ ನೋಟೆ ಆ ಸಾರಿ ಎರಡು ಸಾವಿರ ರೂಪಾಯಿ ನೋಟ್ ಈವಾಗ ಇಲ್ಲ ಐನೂರು ರೂಪಾಯಿ ನೋಟೆ ಅದನ್ನೇ ನಾವು ಕೊಟ್ಟು ಅಲ್ಲೆಲ್ಲ ಬಳಸ್ಬೋದು ಇನ್ನೂ ಮುಂದಕ್ಕೆ ಹೋಗಿ ಭಾರತದ ಫೋನ್ ಪೇ ಗೂಗಲ್ ಪೇ ಡಿಜಿಟಲ್ ಪೇಮೆಂಟ್ ಏನಿದೆ ಇಂಗ್ಲೆಂಡ್ನಲ್ಲಿ ವರ್ಕ್ ಮಾಡುತ್ತೆ ಸಿಂಗ್ಪುರಲ್ಲಿ ವರ್ಕ್ ಮಾಡುತ್ತೆ ಮಯನ್ಮಾರಲ್ಲಿ ವರ್ಕ್ ಮಾಡುತ್ತೆ ಈ ಥರ ಹಲವಾರು ದೇಶಗಳಲ್ಲಿ ಈಗ ಯು ಎ ಇ ನಲ್ಲೂ ಉತ್ತೇಜಿತ ಲಾಂಚ್ ಆಗಿದೆ ಈಗ ಅವರೆಲ್ಲ ನಮ್ಮ ರೂಪಯನ್ನ ಏಕೆ ಒಪ್ಕೊಳ್ಳೋಕೆ ಸ್ಟಾರ್ಟ್ ಒಪ್ಕೋಳ್ತಾರೆ ಅಂತ ಅಂದರೆ ನಮ್ಮ ಆರ್ಥಿಕತೆ ಬಲವಾಗಿದ್ರೆನೆ ಅವರೆಲ್ಲ ಅದನ್ನ ಒಪ್ಕೊಳ್ತಾರೆ ದೇಶದ ಆರ್ಥಿಕತೆ ಯಾವಾಗ ಬಲವಾಗಿರುತ್ತೆ ಆಗ ಅವೆಲ್ಲ ಚೆನ್ನಗಾಗುತ್ತೆ ಉದಾಹರಣೆಗೆ ಒಂದು ಒಂದು ವರೆ ವರ್ಷದಿಂದ ಯುಕ್ರೇನ್ ರಷ್ಯಾ ಯುದ್ಧ ನಡೀತಾಯಿದೆ ಆ ಯುದ್ಧ ಶುರು ಆದಾಗ ಯುರೋಪಿಯನ್ ರಾಷ್ಟ್ರಗಳೆಲ್ಲ ಇವ್ಗಳ ರಷ್ಯಾ ಹತ್ತಿರ ನಾವು ಪೆಟ್ರೋಲ್ ಕೊಂಡ್ಕೊಳಲ್ಲಯ್ಯ ನಿಮ್ಮ ಹತ್ರ ಯುದ್ಧ ನಿಲ್ಸೋವರೆಗೂ ನಾವು ಕೊಂಡ್ಕೊಳ್ಳೋದಿಲ್ಲ ಆಗ ರಷ್ಯಾ ಭಾರತಕ್ಕೊಂದು ಆಫರ್ ಕೊಡುತ್ತೆ ಎ ನೀವು ಬೇಕಾದ್ರೆ ತಗೊಳ್ರಿ ಪೆಟ್ರೋಲು ಕೊಡ್ತೀನಿ ನಿಮಗೆ ಮಾರ್ಕೆಟ್ ರೇಟಲ್ಲಿ ಏನಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದಕ್ಕಿಂತ ಕಮ್ಮಿ ರೇಟಲ್ಲಿ ನಾವು ನಿಮಗೆ ಪೆಟ್ರೋಲ್ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಭಾರತ ಏನ್ಮಾಡ್ತಾರೆ ಭಾರತದ ಹಣಕಾಸು ಮುಖ್ಯ ಪ್ರಧಾನಮಂತ್ರಿ ಚರ್ಚೆ ಮಾಡ್ತಾರೆ ರಷ್ಯಾ ಪ್ರೆಸಿಡೆಂಟ್ ಮೀಟಿಂಗ್ ಹೋಗ್ತದೆ ಆಯಿತು ನಮ್ಗೆ ಬೇಕಾಗಿರುವಷ್ಟು ಪೆಟ್ರೋಲ್ ನೀನು ಕೊಡು ಆದರೆ ನಾವು ನಿನಗೆ ಡಾಲರ್ನಲ್ಲಿ ದುಡ್ಡು ಕೊಡೋದಿಲ್ಲ ನಾವು ರೂಪಾಯ್ನಲ್ಲೆ ಹಣ ಕೊಡ್ತೀವಿ ರೂಪಾಯ್ನಲ್ಲೆ ಹಣ ಪಾವತಿ ಮಾಡ್ತೀವಿ ನಿಮಗೆ ಅಂತ ಹೇಳ್ತಾರೆ ಅವರು ಅದು ಹಿಂದೆ ಮುಂದೆ ಸರಿದು ಏನೇನೊ ಆಗಿ ಕೊನೆಗೆ ಒಪ್ಕೋಳ್ತಾರೆ ಸೊ ರಷ್ಯಾದಿಂದ ಅತೀ ಹೆಚ್ಚು ಪೆಟ್ರೋಲ್ನ ನಾವು ಖರೀದಿ ಮಾಡ್ತಾಯಿದ್ದೀವಿ ಅದಕ್ಕೆ ರೂಪಾಯ್ನಲ್ಲೆ ಹಣ ಪಾವತಿ ಮಾಡ್ತಾಯಿದ್ದೀವಿ ಬೇರೆ ರಾಷ್ಟ್ರಗಳಿಂದಲೂ ಒಂದಷ್ಟು ಪೆಟ್ರೋಲ್ ಖರೀದಿ ಮಾಡ್ತಾಯಿದ್ದೀವಿ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ಎಲ್ಲ ಮುಸ್ಲಿಮ್ ರಾಷ್ರ್ಟಗಳು ಖತಾರು ಇರಾಕು ಇರಾನು ಸೌದಿ ಅರೇಬಿಯಾ ಯು ಎ ಇ ಈ ರಾಷ್ಟ್ರಗಳಲ್ಲೆಲ್ಲ ಅಲ್ಲಿಂದ ನಾವು ಖರೀದಿ ಮಾಡ್ತಾಯಿರೋದು ಈಗ ಬಹುತೇಕ ಎಲ್ಲ ರೂಪಾಯ್ನಲ್ಲೆ ಆ ರಾಷ್ಟ್ರಗಳು ನಮ್ಮ ರೂಪಾಯನ್ನ ಯಾಕೆ ಒಪ್ಕೊಳ್ಳುತ್ತೆ ಡಾಲರ್ ಬೇಡ ರುಪಾಯಿಯೇ ಕೊಡಿ ಅಂತ ಯಾಕೆ ಕೇಳ್ತಾರೆ ನಮ್ಮ ಆರ್ಥಿಕತೆ ಚೆನ್ನಾಗಿದ್ದಾಗಲೇ ಅವೆಲ್ಲ ಆಗುತ್ತೆ ಈಗ ಉದಾಹರಣೆಗೆ ನೋಡಿ ಇನ್ನೂ ಒಂದು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಜಾಸ್ತಿ ಮಾಡಿದರೆ ಏಳು ಲಕ್ಷ ಹಾಗಾಗಿ ಏನಾಗುತ್ತೆ ಜನ ಖರ್ಚು ಮಾಡುವಂತದ್ದು ಜಾಸ್ತಿ ಆಗುತ್ತೆ ಜನ ಖರ್ಚು ಮಾಡಿದಾಗ ಏನಾಗುತ್ತೆ ಅದು ಜಿ ಎಸ್ ಟಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಹಣ ಹೋಗುತ್ತೆ ನೀವೇನೇ ತಗೊಳ್ಳಿ ಐದು ಪರ್ಸೆಂಟ್ ಇಂದ ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಜಿ ಎಸ್ ಟಿ ಇದೆ ನೂರು ರೂಪಾಯಿ ನೀವು ಐಟಮ್ ತೊಗೊಂಡಾಗ ಸರ್ಕಾರಕ್ಕೆ ಹದಿನೇಳ್ರಿಂದ ಹದ್ನೆಂಟು ರೂಪಾಯಿ ಹೋಗುತ್ತೆ ಅದ್ರಲ್ಲಿ ಕೇಂದ್ರ ಸರ್ಕಾರಕ್ಕ ಒಂಬತ್ತು ರೂಪಾಯಿ ಹೋಗುತ್ತೆ ರಾಜ್ಯ ಸರ್ಕಾರಕ್ಕೆ ಒಂಬತ್ತು ರೂಪಾಯಿ ಹೋಗುತ್ತೆ ಅವರೇನು ಮಾಡ್ತಾರೆ ಆ ಹಣನ ದೇಶದ ಅಭಿವೃದ್ಧಿಗೆ ಬಳಸ್ತಾರೆ ಯಾವ ಥರ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಬೇರೆ ವಿಚಾರ ಇದೆಲ್ಲ ಅಂಶಗಳನ್ನ ನಾವು ಗಮನಿಸಿಕೊಂಡರೆ ಅಭಿವೃದ್ಧಿ ಆಗ್ತಾಯಿದೆ ಭಾರತದ ಆರ್ಥಿಕತೆ ತುಂಬ ಚೆನ್ನಾಗಿದೆ ಅಂತ ನನ್ಗೆ ಅನ್ಸುತ್ತೆ